ನಾನು ಒಂದು ಪ್ರೆಸ್ಟೀಜ್ ಗ್ರಿಲ್ ಸ್ಯಾಂಡ್ವಿಚ್ ಮಷಿನ್ ಆರ್ಡರ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಬೆಳಗ್ ಬೆಳಗ್ಗೆ ಮಕ್ಕಳಿಗೆ ಶಾಲೆಗೆ ಬೇಗ ಬೇಗನೇ ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊಡ್ಬೋದು ಹಗ್ಲ್ ಹಗಲೇ ಅವರಿಗೆ ಹೊರಗಡೆಯಿಂದ ಸ್ಯಾಂಡ್ವಿಚ್ ಎಲ್ಲ ತಂದು ತಿನ್ನಿಸೋದು ಇವಾಗೆಲ್ಲ ತಪ್ಪಿದೆ ಇವಾಗ ನಾನೇ ಮನೆಯಲ್ಲಿ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೂ ಬಾಳಿಕೆ ಬರ್ತಾಯಿದೆ